ಆಹಾರ ಅಂದಿದ್ದ ತಕ್ಷಣ ಬಾಯಲ್ಲಿ ನೀರು ಬಂದುಬಿಡುತ್ತೆ ನಮಗೆ ತುಂಬ ಇಷ್ಟ ಅಂದರೆ ಮುದ್ದೆ ಮುದ್ದೆ ನಮ್ಮ ಅಮ್ಮ ಮಾಡಿದ್ದು ತಿನ್ನೋಕ್ ನಂಗೆ ತುಂಬ ಇಷ್ಟ ಅದ್ರ ಜೊತೆಗೆ ಮೊಸಪ್ಪು ಉಳ್ಸಪ್ಪು ಅಂದರೆ ಸೊಪ್ಪಿನ್ ಸಾರುಗಳು ಕಾಳಿನ ಸಾರುಗಳು ಮತ್ತು ಮಟನ್ ಚಿಕನ್ ಸಾಂಬಾರ್ ಈ ಥರದ್ದೆಲ್ಲ ನಂಗೆ ತುಂಬ ಇಷ್ಟ ಮನೆಯಲ್ಲೇ ತಿನ್ನೋಕ್ಕೆ ನಂಗೆ ತುಂಬ ಇಷ್ಟ